ನನ್ನ ಮೊದಲ ಪ್ರೋಡಕ್ಟ್ ರೇಷ್ಮೆ ಸೀರೆ ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಅದು ತುಂಬ ಮೃದುವಾದ ಸೀರೆ ಉಟ್ಟುಕೊಂಡಾಗ ಒಳ್ಳೆಯ ಅನುಭವವನ್ನು ಕೊಡುತ್ತಿತ್ತು ಅದಕ್ಕಾಗಿ ನಾನು ನನ್ನ ಪ್ರೊದಲನೇ ಪ್ರೋಡಕ್ಟ್ ರೇಷ್ಮೆ ಸೀರೆಯೊಂದಿಗೆ ಒಳ್ಳೆಯ ಅನುಭವ ಹೊಂದಿದ್ದೇನೆ